ಹಲೋ ಹಲೋ ಮೇಡಮ್ ನಮಸ್ತೆ ಹಾಂ ಮೇಡಮ್ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಚಿತ್ರದುರ್ಗದಿಂದ ಮಾತಾಡ್ತಿರೋದು ಮೇಡಮ್ ಹಾಂ ಮೇಡಮ್ ಏನಿಲ್ಲ ಒಂಚೂರು ಫ್ರೀ ಇದ್ದೀರಲ್ವಾ ಒಂಚೂರು ಮಾತಾಡಬೇಕಾಗಿತ್ತು ಹಾಂ ಮೇಡಮ್ ಏನಂತಂದ್ರೆ ನನಗೊಂದು ಫೋರ್ ಟು ಫೈವ್ ಡೇಸಿಂದ ಸ್ವಲ್ಪ ಶೀತ ಸ್ವಲ್ಪ ತಲೆಭಾರ ಕೆಮ್ಮು ಈ ಥರಯೆಲ್ಲ ಫುಲ್ಲು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್ ಅದು ಸ್ವಲ್ಪ ಲಾಸ್ಟ್ ಟೈಮು ಹಿಂದಿನ ವೀಕಲ್ಲೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬಿಟ್ಟಿದ್ದೆ ಔಟ್ಸೈಡು ಹಾಗಾಗಿ ಆವಾಗಿಂದ ಸ್ವಲ್ಪ ಹೆಲ್ತ್ ಏನೋ ಇಶ್ಯೂ ಆಗ್ತಾ ಇದೆ ನನಗೆ ಹಾಂ ಮೇಡಮ್ ನಿಮ್ಮ ಹತ್ರ ಬಂದಿದ್ದೆ ನಾನು ಆ್ಯಕ್ಚುಲಿ ಸೊ ಅದಕ್ಕಾಗಿ ನಿಮ್ಮ ಮತ್ತೆ ನಿಮಗೆ ರೆಕ್ಮಂಡೇಷನ್ ಕೇಳೋಣ ಅನ್ಕೊಂಡು ಫೋನ್ ಮಾಡಿದೆ ಮೇಡಮ್ ಸೊ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ತಲೆಭಾರ ಇದೆ ಮೇಡಮ್ ನನಗೆ ಹೌದು ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ನೀವೇಳೋದು ಕರೆಕ್ಟು ಮೇಡಮ್ ಹೌದು ಹೌದು ಹಾಂ ಹೌದು ಮೇಡಮ್ ಹೌದು ಹೌದು ಸೊ ಹಾಂ ಹೌದು ಮ್ಯಾಮ್ ಹಾಂ ಮೇಡಮ್ ಹೌದು ಹೌದು ಹೌದು ಹಾಂ ಮೇಡಮ್ ಈವಾಗ ಅವೈಲಬಲ್ ಈ ಇದ್ದೀರಾ ನೀವು ಹೌದಾ ಇಲ್ಲ ಇವಾಗೇನಾಗಲ್ಲ ಮೋಸ್ಟ್ಲಿ ಈವಾಗ ಟೈಮ್ ಆಲ್ರೆಡಿ ಈಗ ಸೆವೆನ್ ಒ ಕ್ಲಾಕ್ ಆಗ್ತಾಯಿದೆ ಸೊ ನಾಳೆ ಬರ್ತೀನಿ ಮೇಡಮ್ ಹಾಗಾರೆ ಕ್ಲಿನಿಕ್ಗೆ ಹೌದಾ ಮೇಡಮ್ ನಾಳೆ ಅಟ್ ಲೀಸ್ಟ್ ಇವ್ನಿಂಗ್ ಆದ್ರೂ ಸಿಗಲ್ವಾ ನೀವು ಹಾಂ ಮೇಮ್ ಸ್ವಲ್ಪ ಇವ್ನಿಂಗ್ ಅಥವಾ ಆಫ್ಟರ್ನೂನ್ ಫೋನ್ ಮಾಡ್ಕಂಬರ್ತೀನಿ ಮೇಡಮ್

ಹಾಂ ಹಾಂ ಹಾಂ ಓಕೆ ಓಕೆ ಮೇಡಮ್ ಓಕೆ ಹಾಂ ಮೇಡಮ್ ಹಾಂ ಹಾಂ ಹಾಂ ಓಕೆ ಮೇಡಮ್ ಓಕೆ ಓಕೆ ಹಾಂ ಮೇಡಮ್ ಆದರೂ ನಾನು ನಿಮಗೆ ಬರ್ಬೇಕಾದ್ರೆ ಒಂದು ಹೌದು ಮೇಡಮ್ ಬರ್ಬೇಕಾದ್ರೆ ಒಂದು ಫೋನ್ ಮಾಡ್ಕೊಂಬರ್ತೀನಿ ಮೇಡಮ್ ನಾನು ನಾಳೆ ಡೈರೆಕ್ಟ್ ಆಗೇ ಬಂದ್ಬಿಟ್ರೆ ಬೆಸ್ಟ್ ಅನಿಸುತ್ತೆ ನನಗೂ

ಹಾಂ ಹಾಂ ಮೇಡಮ್ ಓಕೆ ಹಾಂ ಮೇಡಮ್ ಓಕೆ ಮೇಡಮ್ ನಾಳೆ ಬರ್ತೀನಿ ಮೇಡಮ್ ಸರೀನಾ ಬರ್ಬೇಕಾದ್ರೆ ಫೋನ್ ಮಾಡ್ತೀನಿ ಮೇಡಮ್ ನಿಮಗೆ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು